ನಮ್ಮ ಮನೆಯಲ್ಲಿ ತಲೆಮಾರುಗಳನ್ನು ದಾಟಿ ಬಂದ ಯಾವುದೋ ಅಡಿಗೆ ಎಂದರೆ ರಾಗಿ ದೋಸೆ ರಾಗಿ ದೋಸೆ ತುಂಬ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡುತ್ತಿದ್ದರು ಮತ್ತು ರಾಗಿ ದೋಸೆ ರಾಗಿ ಮುದ್ದೆ ರಾಗಿ ಗಂಜಿ ಈ ಥರ ಒಂದು ರಾಗಿಯಲ್ಲಿ ಈ ಮೂರು ಅಡಿಗೆಗಳನ್ನ ನಮ್ಮ ಅಜ್ಜಿ ಮಾಡುತ್ತಿದ್ದರು ಅದನ್ನೇ ನಾವು ಈಗ ಮನೆಯಲ್ಲಿ ರಾಗಿ ಗಂಜಿಯನ್ನು ನಮ್ಮ ಮನೆಯಲ್ಲಿ ನಾವು ಅಜ್ಜಿಯ ನೆನಪಿಗಾಗಿ ನಾವು ಡೇಲಿ ಬೆಳಗ್ಗೆ ರಾಗಿ ಗಂಜಿಯನ್ನು ನಾವು ನಮ್ಮ ಮನೆಯಲ್ಲಿ ತಯಾರು ಮಾಡಿಕೊಂಡು ನಾವು ಉಪಯೋಗವನ್ನು ಮಾಡ್ತಿದ್ದೇವೆ ಮತ್ತು ಹೆಸ್ರು ಬೇಳೆ ಹೆಸ್ರು ಬೇಳೆಯ ಹಪ್ಪಳ ಹೆಸರು ಬೇಳೆಯ ಹಪ್ಪಳವನ್ನು ಮಾಡುತ್ತಿದ್ದಳು ನಮ್ಮ ಅಜ್ಜಿಯದು ನಮ್ಮ ಅಜ್ಜಿಯನ್ನು ನೋಡಿ ನಾವು ಕಲಿತುಕೊಂಡು ನಮ್ಮ ಮನೆಯಲ್ಲಿ ನಾವು ಅಂತಹ ಹೆಸರು ಬೇಳೆಯ ಹಪ್ಪಳವನ್ನು ನಾವು ತಯಾರಿಸುತ್ತಿದ್ದೇವೆ ತಯಾರಿಸಿಕೊಂಡು ನಾವು ನಮ್ಮ ಮನೆಯಲ್ಲಿ ಹಬ್ಬದ್ ದಿನಗಳಲ್ಲಿ ಉಪಯೋಗವನ್ನು ಮಾಡ್ತಿದ್ದೆ ಮತ್ತು ಮಡಿಕೆ ಕಾಳಿನ ಹಪ್ಪಳ ಮಡಿಕೆ ಕಾಳಿನ ಹಪ್ಪಳ ನಮ್ಮ ಅಜ್ಜಿ ಮಾಡುತ್ತಿದ್ದರು ಅಲಸಂದೆ ಬೇಳೆಯ ಹಪ್ಪಳ ಈ ಥರ ಹಪ್ಪಳಗಳನ್ನು ನಾವು ಅಡಿಗೆ ಮಾಡಿ ಅಡಿಗೆಯಲ್ಲಿ ಅಡಿಗೆಯ ರೊಟ್ಟಿ ಜೊತೆ ಅನ್ನದ ಜೊತೆಯಲ್ಲಿ ನಾವು ಊಟ ಮಾಡುತ್ತಿದ್ದೆವು ಮಾಡುತ್ತೇವೆ ಮತ್ತು ಹಿಂದಿನ ನಮ್ಮ ಅಜ್ಜೀ ಏನೇನೋ ನಮ್ಮ ಅಜ್ಜಿ ನಮ್ಮ ಮಾಡ್ತಿದ್ರು ಅದನ್ನು ನಾವು ನೋಡಿಕೊಂಡು ಸಬ್ಬಕ್ಕಿ ಗಂಜಿ ಸಬ್ಬಕ್ಕಿ ಗಂಜಿಯನ್ನು ಕೂಡ ನಾವು ಈಗ ನಮ್ಮ ಮನೆಯಲ್ಲಿ ನಾವು ತಯಾರು ಮಾಡಿಕೊಂಡು ಊಟ ಮಾಡುತ್ತೇವೆ ಇದುಯೆಲ್ಲ ನಮ್ಮ ಅಜ್ಜಿ ಹೇಳಿಕೊಟ್ಟ ಒಂದು ಪಾಠ ಅಂಥಾ ಒಂದು ಪಾಠಗಳನ್ನು ಈಗ ಕೂಡ ನಮ್ಮ ಅಜ್ಜಿಯ ನೆನಪಿಗಾಗಿ ನಮ್ಮ ಆರೋಗ್ಯಕ್ಕಾಗಿ ನಾವು ಇಂಥ ಅಡಿಗೆಗಳನ್ನು ನಾವು ಮಾಡುತ್ತಿದ್ದೇವೆ ಮತ್ತು ಮುದ್ದೆ ಮುದ್ದೆ ಜೋಳದ ಮುದ್ದೆ ಕಾಳು ಕಾಳು ಸೊಪ್ಪಿನ ಸಾರು ಇವು ಮೂರುಗಳನ್ನು ನಾವು ನಮ್ಮ ಮನೆಯಲ್ಲಿ ನಾವು ಮಾಡುತ್ತೇವೆ ಅಜ್ಜಿ ವಾ ಅಜ್ಜಿ ಈ ಥರ ಅಡಿಗೆಗಳನ್ನು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ ಅಜ್ಜಿ ಹೇಳಿದ ಅಡಿಗೆಗಳನ್ನು ನಾವು ಈಗಲು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಾವು ಮಾಡುತ್ತೇವೆ ಮತ್ತು ಜೋಳದ ರೊಟ್ಟಿ ಸಜ್ಜಿಯ ರೊಟ್ಟಿ ರಾಗಿಯ ರೊಟ್ಟಿ ಅಕ್ಕಿಯ ರೊಟ್ಟಿ ಈ ಥರ ಅಡಿಗೆಗಳನ್ನು ಕೂಡ ನಾವು ಈಗ ನಮ್ಮ ಮನೆಯಲ್ಲಿ ತಯಾರು ಮಾಡಿಕೊಂಡು ಊಟ ಮಾಡುತ್ತೇವೆ ಮತ್ತು ಜೋಳದ ನುಚ್ಚು ಜೋಳದಿಂದ ತಯಾರು ಮಾಡಿದ ನುಚ್ಚು ಅದನ್ನು ಜೋಳದ ಅಂಬಲಿ ಎನ್ನುತ್ತಾರೆ ಆ ಅಂಬಲಿಯು ಕೂಡ ನಾವು ಈಗ ನಮ್ಮ ಮನೆಯಲ್ಲಿ ವಾರಕ್ಕೊಮ್ಮೆ ನಾವು ಮಾಡಿಕೊಂಡು ಊಟ ಮಾಡುತ್ತೇವೆ ಜೋಳದ ಅಂಬಲಿ ಮತ್ತು ಜೋಳದ ಸೌನ್ಟಿ ಅಂತ ಕರೀತಾರೆ ಅದಕ್ಕೆ ಟಮಾಟಿ ನೀರಿನ ಟಮಾಟೆಯಿಂದ ಮಾಡಿದ ನೀರಿನ ಸಾರು ಟಮಾಟಿ ಸಾರು ಅದಕ್ಕೆ ಚೆನ್ನಾಗಿ ಇರುತ್ತದೆ ಅಂಬಲಿಗೆ ಅಂಥಾ ಅಡಿಗೆಗಳನ್ನು ಊಟ ಮಾಡಿದರೆ ನಮ್ಮ ದೇಹಕ್ಕೆ ಒಳ್ಳೇದು ನಮ್ಮ ಅಜ್ಜಿ ಹೋಳಿಗೆ ಹಬ್ಬ ದಿನಗಳಲ್ಲಿ ಹೋಳ್ಗೆ ಮಾಡೋದು ಹೋಳ್ಗೆ ಅಂದರೆ ಅದು ಎಳ್ಳಿನ ಹೋಳ್ಗೆ ಎಳ್ಳಿನ ಹೋಳ್ಗೆಯನ್ನು ಅನ್ನು ಕೂಡ ನಾವು ಮನೆಯಲ್ಲಿ ಮಾಡುತ್ತೇವೆ ಎಳ್ಳು ಹೋಳ್ಗೆ ತಿನ್ನೋದ್ರಿಂದ ದೇಹಕ್ಕು ಕೂಡ ಒಳ್ಳೆಯದು ಅದಕ್ಕಾಗಿ ನಾವು ಎಳ್ಳಿನ ಹೋಳಿಗೆ ಶೇಂಗಾ ಹೋಳಿಗೆ ಈ ಥರ ಹೋಳಿಗೆ ಹಬ್ಬ ದಿನಗಳು ಕೂಡ ನಮ್ಮ ಅಜ್ಜಿ ತಲೆಮಾರುಗಳಿಂದ ಮಾಡುತ್ತಿದ್ದರು ಅದನ್ನು ನೋಡಿಕೊಂಡು ಕೂಡ ನಾವು ಈಗ ನಮ್ಮಮನೆಯಲ್ಲಿ ತಯಾರು ಮಾಡಿಕೊಂಡು ಊಟ ಮಾಡುತ್ತೇವೆ ಮತ್ತು ಕಡಲೆ ಬೇಳೆಯಿಂದ ತಯಾರಿಸಿದ ಕಡಲೆ ಬೇಳೆನ ಪಲ್ಯ ಪಲ್ಯ ಮಾಡಿ ಅದರ ಜೊತೆಗೆ ಗೋಧಿ ಗೋಧಿ ರೊಟ್ಟಿ ಗೋಧಿ ರೊಟ್ಟಿ ಎಣ್ಣೆ ಇಲ್ಲದೆ ಬೇಯಿಸಿ ಕಡಲೆ ಬೇಳೆ ಪಲ್ಯ ಇದನ್ನು ಕೂಡ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ಮಾಡುತ್ತಿದ್ದರು ಅದನ್ನು ನೋಡಿಕೊಂಡು ಕೂಡ ನಾವು ಈಗ ಮನೆಯಲ್ಲಿ ಚಪಾತಿ ಗೋಧಿ ರೊಟ್ಟಿ ಚಪಾತಿ ಚಪಾತಿಗೆ ಎಣ್ಣೆ ಹಾಕಿ ಮಾಡಿಕೊಳ್ಳುವುದು ಬೇರೆ ಅಂದರೆ ಗೋಧಿ ರೊಟ್ಟಿ ಎಣ್ಣೆ ಇಲ್ಲದೆ ಮಾಡಿಕೊಂಡು ತಿನ್ನುವುದೇ ಬೇರೆ ಅದು ಬೆ ಕಡಲೆ ಬೇಳೆಗೆ ತುಂಬ ಚೆನ್ನಾಗಿರುತ್ತದೆ ಅದನ್ನು ಕೂಡ ನಾವು ಮನೆಯಲ್ಲಿ ಮಾಡಿ ಊಟ ಮಾಡಿಕೊಳ್ಳುತ್ತೇವೆ ಇಂಥ ಅಡಿಗೆಗಳು ಕೂಡ ಸಹ ಸಾಕಷ್ಟು ನಮ್ಮ ಅಜ್ಜಿ ನಮಗೆ ಹೇಳಿ ಕೊಟ್ಟ ಪಾಠ ಮತ್ತು ರಾಗಿಯಿಂದ ತಯಾರಿದ ತಯಾರಿಸಿದ ಸಂಡಿಗೆ ಸಂಡ್ಗೆ ಕೂಡ ರಾಗಿಯಿಂದ ಅಜ್ಜಿನ ಮಾಡುತ್ತಿದ್ರು ಅದನ್ನು ನೋಡಿಕೊಂಡು ಕೂಡ ನಾವು ರಾಗಿ ಸಂಡಿಗೆಯನ್ನು ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರಿನ ಜೊತೆಗೆ ತಿನ್ನುತ್ತೇವೆ ಇಂಥ ಅಡಿಗೆಗಳು ಕೂಡ ನಮ್ಮ ಅಜ್ಜಿ ನಮಗೆ ತಿಳಿಸಿದ್ದರು ಅದನ್ನು ನೋಡಿ ನಾವು ಕೂಡ ಮಾಡುತ್ತಿದ್ದೇವೆ